ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅಲ್ಲಿ ಭೋಗ ನಂದೀಶ್ವರ ಇದೆ ನಂದಿ ಬೆಟ್ಟ ಇದೆ ಅಲ್ಲಿ ಕರಗ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ನಂದಿ ಬೆಟ್ಟ ಅಂತ ತೆಗೆದುಕೊಂಡಾಗ ಇದು ಅನೇಕ ಪ್ರವಾಸಿಗರ ತಾಣವಾಗಿದೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಬಂದು ಒಂದು ಸೂರ್ಯ ಉದಯಿಸುವ ಒಂದು ಆ ಒಂದು ಏನಿದೆ ಅದನ್ನು ನೋಡೋಕ್ಕೆ ತುಂಬ ಪ್ರವಾಸಿಗರು ಬಂದು ಅಲ್ಲಿ ಕಾದು ಕುಳಿತಿರ್ತಾರೆ ಇಲ್ಲಿ ಗಾಂಧೀಜಿಯವರು ಸಹ ತಮ್ಮ ಶಾಂತಿಗಾಗಿ ಬಂದು ನೆಲೆಸಿರುವ ಒಂದು ಸ್ಥಳ ಅಂತ ಹೇಳ್ಬೌದು ಅನೇಕ ಪ್ರವಾಸಿಗರನ್ನು ಮನೋನರಂಜಿಸುವ ಆಕರ್ಷಿಸುವ ಒಂದು ಸ್ಥಳ ಆಗಿರತ್ತೆ ಇಲ್ಲಿ ಕರಗ ಅಂತ ಬಂದಾಗ ಕರಗ ಕರಗ ಅಂತ ಬಂದಾಗ ದೇವರನ್ನು ತನ್ನ ತಲೆಯ ಮೇಲೆ ಕುಳಿಸಿಕೊಂಡು ಕುಣಿದು ಅವರು ಕುಪ್ಪಳಿ ಕುಪ್ಪಳಿಸುತ್ತ ಜನರನ್ನು ಮನೋರಂಜಿಸೋದು ಇದೆಯಲ್ಲ ಅದು ತುಂಬ ಒಂದು ನೋಡೋಕ್ಕೆ ಒಂದು ಸುಮಧುರವಾದ ಕ್ಷಣಗಳು ಅಂತ ಹೇಳ್ಬೌದು ಇಲ್ಲಿ ಅನೇಕ ಈ ಒಂದು ಸಂದರ್ಭದಲ್ಲಿ ಆ ಜಾತ್ರೆಯ ಸಂದರ್ಭದಲ್ಲಿ ಅನೇಕ ತಿಂಡಿ ತಿನಿಸುಗಳು ನಮಗೆ ಇಷ್ಟವಾದ ಒಂದು ಗೊಂಬೆಗಳು ಆಟದ ಸಾಮಾನುಗಳು ಆಟಗಳು ಏನೇನೊ ಇರುತ್ತೆ ಜನರ ಒಂದು ಜನಜಂಗುಳಿಯಲ್ಲಿ ನಾವು ಅಲ್ಲಿ ಹೋದ ಒಂದು ಸಂದರ್ಭದಲ್ಲಿ ಆ ಕರಗ ಮಹೋತ್ಸವವನ್ನು ನೋಡುತ್ತಾ ಖುಷಿ ಪಡೆಯೋದು ಇದೆಯಲ್ಲ ಆ ಖುಷಿನೇ ಬೇರೆ ಸೋ ಈ ಕರಗ ಈ ಹಬ್ಬ ಹರಿದಿನಗಳು ಜನರ ಜೀವನದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ನೀಡ್ತದೆ ಅಂತ ಹೇಳೋಕ್ಕೆ ಇಷ್ಟ ಪಡ್ತೀನಿ